ನನಗೆ ಮಂಡ್ಯ ಜಿಲ್ಲೆ ಅಂತ ಅಂದು ಒಂದು ಟ್ರಾಫಿಕ್ ಸಿಕ್ಕಿರೋದರಿಂದ ನಾನು ಮಂಡ್ಯದಲ್ಲೇ ಇರೋದರಿಂದ ಮಂಡ್ಯ ಅಂಥೇಳಿದ್ರೆ ಶ್ರೀರಂಗಪಟ್ಟಣ ಅಂದರೆ ಮಂಡ್ಯ ಇದಕ್ಕೆ ಸೇರುತ್ತೆ ಮಂಡ್ಯ ಜಿಲ್ಲೆಗೇನೆ ಅದರಿಂದ ನಮ್ಮಲ್ಲಿ ಇಲ್ಲಿ ತುಂಬ ಮಂಡ್ಯ ಅಂತ ಅಂದ್ರೆ ಒಂದು ರೈತರಿಗೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಇದೊಂದು ಮಂಡ್ಯ ಜಿಲ್ಲೆ ಅಂದರೆ ವ್ಯವಸಾಯಕ್ಕೆ ಒಂದು ಒತ್ತು ಕೊಡೋದರಿಂದ ಮಂಡ್ಯಕ್ಕೆ ಅಂದರೆ ಕಬ್ಬು ರಾಗಿ ಭತ್ತ ಫೇಮಸ್ಸದು ಎಲ್ಲೇ ಹೋದ್ರೂನು ಒಂದು ಈಗ ನಮ್ಮದು ಕನ್ನಂಬಾಡಿ ಕಟ್ಟೆ ಇರೋದ್ರಿಂದ ನಮ್ಮದು ಅದರಿಂದ ಒಂದು ಮಂಡ್ಯ ಜಿಲ್ಲೆ ಅಂತ ಅಂದ್ರೆ ಇನ್ನೂ ಉತ್ತಮ ಆ ನೀರು ಎಲ್ಲಿ ಶೇಖರ್ಣೆ ಆಗುತ್ತೆ ಅದು ಎಲ್ಲಿಂದ ಎಲ್ಲ ಬರುತ್ತೆ ಬೇರೆ ಇದನ್ನೆಲ್ಲ ನೋಡಿಕೊಂಡ್ರೆ ನಮ್ಮ ಒಂದು ಒಂದು ಟಿವಿ ಮಾಧ್ಯಮದಲ್ಲೇ ಆಗ್ಬೋದು ಒಂದು ಎಲ್ಲಿ ಒಂದು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲೇ ಆಗ್ಬೋದು ಒಂದು ರೈತ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೂ ನಮಗೆ ಮಂಡ್ಯ ಜಿಲ್ಲೆಯಲ್ಲೂ ರೈತ್ರ ಬಗ್ಗೆ ಏನು ತುಂಬನೇ ಇದೆ ಮಾತಾಡೋಕ್ಕೆ ಹಾಗಾಗಿ ಹಾಗಾಗಿ ಮಾಡ್ಬೋದು ನಮ್ಮಲ್ಲಿ ಕಬ್ಬು ಬೆಳಿತೀವಿ ಟೊಮೊಟೋ ಹಾಕ್ತೀವಿ ತರಕಾರಿಯಲ್ಲಿ ಬದನೇ ಮತ್ತು ಟೊಮೊಟೋ ಗುಲಾಬಿ ಹೂವಲ್ಲಿ ಹೀಗೆಲ್ಲ ಇದೆ ಅದನ್ನೆಲ್ಲ ಮಾಡ್ತೀವಿ ಅದಕ್ಕೆ ತುಂಬನೇ ಒಂದು ಈಗಂತೂ ಆವಾಗಂತಂದ್ರೆ ಆವಾಗ ಮನೆ ಮನೆ ಮಂದಿಯೆಲ್ಲ ಕೂತ್ಕೊಂಡು ವ್ಯವಸಾಯಕ್ಕೋಗ್ತಿದ್ರು ಈಗ ಹಂಗಲ್ಲ ಈಗ ಎಲ್ಲ ಯಾರು ಯಾರು ಬೇಕಾದರೂ ಎಲ್ಲ ಬೇಕಾದ್ರೂ ಆಗೋದೇ ಇಲ್ಲ ಈಗ ಈಗೆಲ್ಲ ಒಂದು ಒಂದಿಷ್ಟು ಜನ ಅಂತ ಕರ್ಕೊಂಡು ಅದನ್ನು ಹೋಗಿ ಕೀಳ್ಬೇಕು ಮಾಡಬೇಕು ಒಂದು ಭತ್ತ ಕಟಾವು ಮಾಡಬೇಕು ಅಂತಂದ್ರೂ ತುಂಬನೇ ಕಷ್ಟ ಇದೆ ಸುಮ್ಮನೆ ಮಂಡ್ಯದ ಜನ ರೈತರು ಅಂತ ಅಂತಾರೆ ಆ ರೈತ್ರಿಗೂ ತುಂಬನೇ ಎವಿ ಕಷ್ಟ ಇರುತ್ತೆ ಮಾಡಬೇಕು ಈಗ ಒಂದು ಹೂವನ್ನೇ ಹಾಕ್ತೀವಿ ಅಂತ ಅಂದ್ಕೊಳ್ಳಿ ಅದಕ್ಕೆ ಅದು ಹೊಲ ಎಲ್ಲ ಭಿತ್ತಿ ಅಸ್ನ ಮಾಡಿ ಅದನ್ನು ಹೂವಿನ ಗಿಡ ನೆಟ್ಟು ಅದನ್ನ ಬರೋವರೆಗೂ ಅದನ್ನ ಪೋಷಣೆ ಮಾಡಿ ರೈತರಿಗೆ ತುಂಬನೇ ಕಷ್ಟ ಅಂದರೆ ಕಷ್ಟ ಇರುತ್ತೆ ಅದಾದ್ಮೇಲೆ ಬಂತು ಅಂತ ಅಂದ್ರೆ ಹೂ ಬರುತ್ತೆ ಅದನ್ನು ಒಬ್ಬರೆ ಕುಯ್ಯೋಕ್ಕಾಗೋಲ್ಲ ಮಾಮೂಲಿ ಎಲ್ಲ ಒಂದು ಒಂದಿಷ್ಟು ಜನ ಅಂತ ಕರ್ಕೊಂಡೋಗಿ ನಾವು ಊವ ಸಂಗ್ರಹಣೆ ಮಾಡ್ಬೇಕು ಮತ್ತೆ ಎಲ್ಲಾನೂ ಮಾಡಬೇಕು ಈಗೊಂದು ತರಕಾರಿ ಹಾಕ್ಕೊಂಡ್ರು ಅದೇ ಸೇಮ್ ತರಕಾರಿಯೂ ಹಾಗೇ ಮಾಡಬೇಕು ಆದ್ರೂ ನಮ್ಮಲ್ಲಿ ನಮಗೆ ಇಷ್ಟ ಮಂಡ್ಯದ ಜನಕ್ಕೆ ಅಂತ ಅಂದ್ರೆ ನಾವು ಕಬ್ಬು ರಾಗಿ ಭತ್ತ ತುಂಬನೇ ಫೇಮಸ್ಸು ಎಲ್ಲರೂ ನೋಡಲಿ ಅಯ್ಯೋ ಮಂಡ್ಯದ ಜನ ಕಣಪ್ಪಾ ರೈತರು ಆ ರೈತರಿಗೆ ಅಂತ ಅಂದ್ರೆ ಒಂದು ಮರ್ಯಾದೆ ಕೊಡ್ತಾರೆ ಮತ್ತು ಒಂದು ನಾನಾ ಕಡೆ ಒಂದು ಸನ್ಮಾನನು ಹಾಗಿದೆ ರೈತರಿಗೆ ಇದ್ರ ಬಗ್ಗೆ ಹಂಗಾಗಿ ನಾನು ವ್ಯವಸಾಯದ ಬಗ್ಗೆ ಹೇಳುವುದು ಅಂತ ಅಂದ್ರೆ ಈಗ ನಾವೇನು ಈಗ ನಮ್ಮದೇ ಸ್ವಂತ ಗದ್ದೆಯಲ್ಲಿಯೇ ನಾವೇ ಹಾಕೊಂಡಿದ್ದೀವಿ ತೆಂಗಿದೆ ಅಡ್ಕೆ ಇದೆ ಮತ್ತು ಕಬ್ಬು ಇದೆ ರಾಗಿಯೂ ಹಾಕೊಂಡಿದ್ದೀವಿ ಹೋಗ್ತೀವಿ ಯಾವಾಗಾದರೂ ಒಂದ್ಸಲ ಗಂಡಸ್ರಿಗೆ ಮಾಡ್ತಾರೆ ಅವ್ರಿಗೆಲ್ಲ ಅಡುಗೆ ಮಾಡಿಕೊಡೋದು ಆಳ್ಗಳು ಬಂದಾಗ ಅವ್ರಿಗೆ ಈಗ ಬರ್ತಾರೆ ಹೇಗಂತ ಅಂದ್ರೆ ಒಂದತ್ತು ಜನ ಹದಿನೈದು ಜನ ಒಂದೊದ್ಸಲ ಬರ್ತಾರೆ ಅವ್ರಿಗೆಲ್ಲ ಊಟ ಪ್ರಿಪೇರ್ ಮಾಡೋದು ಇಲ್ಲ ಕಾಫಿ ತಿಂಡಿ ಈ ಥರ ಕೊಡೋದು ಈಗ ಅದೆಲ್ಲ ಈಗ ಮಕ್ ಈ ಜಾಸ್ತಿ ಇದು ನಡಿತಾಯಿರೋದು ಹಂಗೆಲ್ಲ ಕೊಟ್ಟರೇನೆ ಆಳ್ಗಳುನು ನಮ್ಗೂ ಕರೆಕ್ಟ್ ಟೈಮಿಗೆ ಬರ್ತಾರೆ ಅಯ್ಯೋ ಇವರೆಲ್ಲ ಸಾಹುಕಾರ್ನವ್ರ್ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಬರ್ತಾರೆ ನೀರು ಅಂತ ಅಂದ್ರೆ ಈಗ ಒಂದ್ಸ್ವಲ್ಪ ಕನ್ನಂಬಾಡಿ ಒಂದ್ಸ್ವಲ್ಪ ನೀರು ಅಲ್ಲಿ ಶೇಖರ್ಣೆ ಇಲ್ಲದ ಕಾರಣ ವ್ಯವಸಾಯ ಒಂದ್ಸ್ವಲ್ಪ ಸ್ಥಗಿತಗೊಂಡೈತೆ ಈಗ ಬೋರು ಇವಿರೋರು ಮಾಡ್ಕೊಳ್ತಾರೆ ಇಲ್ಲ ಅಂತಂದವ್ರು ಸ್ವಲ್ಪ ನೀರಾವರಿಯೇ ಅದನ್ನೇ ಅವಲಂಬಿಸಿರೋರು ಒಂದೊಂದು ಸ್ವಲ್ಪ ವ್ಯವಸಾಯ ಈಗ ಈ ವರ್ಷದಲ್ಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದ್ಸ್ವಲ್ಪ ವ್ಯವಸಾಯ ಒಂದ್ಸ್ವಲ್ಪ ಸ್ಥಗಿತ ಆಗಿದೆ ಮಾಡೋರು ಮಾಡಿದ್ದಾರೆ ನೀರು ಗೀರು ಒಂದ್ಸ್ವಲ್ಪ ವ್ಯತ್ಯಾಸ ಇರೋರು ಆಗಿಲ್ಲ ಅದರಿಂದ ಒಂದ್ಸ್ವಲ್ಪ ಮಂಡ್ಯದ ಜನಕ್ಕೆ ಅಯ್ಯೋ ಅವರೇನಪ್ಪ ಅವರು ಸಾಕತ್ತು ಕಬ್ಬು ಇದ್ಮಾಡ್ತಾರೆ ಗಾಣಕ್ಕೋಗುತ್ತೆ ಆಮೇಲೆ ಕ್ ಇದಕ್ಕೋಗುತ್ತೆ ಅವ್ರಿಗೇನಪ್ಪ ಅಂತಂತಾರೆ ಅಷ್ಟೇ ಕಷ್ಟ ರೈತ್ರಿಗೂ ಇರುತ್ತೆ ತುಂಬನೇ ಕಷ್ಟದಿಂದ ಈಗ ಒಂದು ಕಬ್ಬು ಕಡಿದ್ರೂ ಒಂದೀಗ ಅದನ್ನು ತೊಗೊಂಡೋಗಿ ಒಂದು ಕ್ರಷರಿಗಾಕ್ಬೇಕು ಅಂತ ಅಂದ್ರು ಅದಕ್ಕೆ ಎತ್ತೋ ಗಾಡಿ ಬೇಕು ಅದನ್ನು ಸುಮ್ಮನೆ ಕಬ್ಬು ಹಾಕಿಬಿಟ್ಟು ಅದನ್ನ ನಾವು ಹೋಗ್ಬಿಟ್ಟು ನಾವೇ ಕಡ್ದ ತಕ್ಷಣ ಅದು ಹೋಗಿ ಕ್ರಷರಲ್ಲಿ ಬೀಳಲ್ಲ ಅದನ್ನು ಗದ್ದೆಗೆ ಗಾಡಿಗೆ ತುಂಬ್ಕೊಂಡೋ ಒಂದು ಇಲ್ಲ ಒಂದು ಲಾರಿಗೆ ತುಂಬಿಕೊಂಡೋ ಅದನ್ನು ಶೇಖರಣೆ ಆಗೋ ತನ್ಕ ತಗೊಂಡೋಗಾಕಿ ಅದು ಇನ್ಯಾವಾಗಲೋ ದುಡ್ಡು ಬರುತ್ತೆ ನಮ್ಮ ಅಕೌಂಟಿಗೆ ರೈತರಿಗೂ ತುಂಬನೇ ಕಷ್ಟ ಇದೆ ರೈತರು ಬೆಳೆದರೇನೆ ನಾಡೆಲ್ಲ ಸುರಕ್ಷಾ ಅಂತ ಅಂತಾರೆ ಅದು ಒಳ್ಳೆಯದೇ ಆದ್ರೂ ರೈತ್ರಿಗೂ ತುಂಬನೇ ಕಷ್ಟ ಇದೆ ಈಗಿನ ಇದರಲ್ಲಿ ಮೋದಿ ಎರಡು ಸಾವ್ರ ರೂಪಾಯಿ ರೈತರಿಗೆ ಏನು ಇಷ್ಟು ಗದ್ದೆ ಇರೋರಿಗೆ ಅಂತ ಕೊಟ್ಟರು ಅದು ಎಷ್ಟೋ ಸಹಾಯ ಆಗುತ್ತೆ ಈಗ ಈಗ ನೀರು ಇಲ್ಲದ ಕಾರಣ ಈಗ ಬೆಳೆ ಪರಿಹಾರಕ್ಕೆ ಅಂತ ಈಗ ಮತ್ತು ಅದೊಂದು ಅರ್ಜಿ ಹಾಕಿದ್ದಾರೆ ಅದು ತುಂಬ ಬಡವರಿಗೆಲ್ಲ ಅನುಕೂಲ ಆಗುತ್ತೆ ಹಿಂಗೇ ಕರ್ನಾಟಕ ಇದ್ರಲ್ಲೂ ತುಂಬ ವ್ಯವಸಾಯಕ್ಕೋಸ್ಕರ ಹಿಂಗೇ ಬರ ಪರಿಹಾರ ಅಂತ ಕೊಡ್ತಾರೆ ಅದನ್ನು ರೈತ್ರಿಗೆ ತುಂಬ ಉಪಯೋಗ ಆಗಿ ಎಷ್ಟೋ ಜನ ಇದ್ಮಾಡಿದ್ದಾರೆ ಇದ್ರಿಂದಲೇ ರೈತ್ರೂನು ಎಷ್ಟೋ ಜನ ಈಗ ನಮಗೆ ವ್ಯವಸಾಯ ಮಾಡಿ ತೃಪ್ತಿಯಾಗಿಲ್ಲ ನಮಗೀಗ ಸಾಲ ಸೋಲ ಆಯಿತು ಅಂತ ಸುಸೈಡ್ ಮಾಡಿಕೊಂಡಿದ್ದೂ ಇದೆ ಒಳ್ಳೆಯದಾಗಿರೋದು ಇದೆ ಎರಡೂ ನಾವೇ ಡಿಪೆಂಡ್ ಮಾಡಿರೋದರಿಂದ ನಾವೇ ಎಲ್ಲನೂ ನಾವೇ ಸ್ವೀಕಾರ ಮಾಡಬೇಕು ಅದರಿಂದ ಅದರಲ್ಲಿ ಈಗ ಒಂದು ಹುಲ್ಲಿದ್ರೂ ಈಗ ಫಾರಮ್ಮಲ್ಲೊಂದು ಹಾಕೊಳ್ತೀವಿ ಅದನ್ನು ಹಸುಗೆ ಈಗ ಆವಾಗ ಹಿಂದೆ ಎಲ್ಲ ಸುಮ್ಮನೆ ತೊಗೊಂಡೋಗಿ ಎಲ್ಲೆಲ್ಲೋ ಬಿಟ್ಬಿಟ್ಟು ಮೇಯಿಸ್ಕೋ ಬರ್ತಿದ್ರು ಈಗ ಎಲ್ಲ ಜನ ಬದಲಾವಣೆ ಆದಂಗೆಯೇ ಈಗ ಅದನ್ನೂ ಬದಲಾವಣೆ ಎಲ್ಲ ಆಗ್ತಾಯಿದೆ ಈಗ ಒಂದು ನಮ್ಮದೇ ವ್ಯವಸಾಯ ಆಗಿರೋದ್ರಿಂದ ನಮ್ಮ ಗದ್ದೆಯಲ್ಲೇನೇ ಹಸುಗೇನು ಬೇಕೋ ಅದಾಕ್ಕೊಳ್ಬೋದು ಈಗ ತಂದು ಅದನ್ನ ಕುಯ್ಕೊಂಡ್ಬಂದು ಹಸುಗೆ ಹಾಕ್ಬೋದು ಹಾಗಾದರೆ ಇಂದಿನ ಕಾಲದಲ್ಲಿ ಎಲ್ಲ ಬಿಟ್ಕೊಂಡು ಹೋಗೋರು ಒಂದು ಬುಟ್ಟಿಗೆ ಎಲ್ಲನೂ ಹಾಕ್ಕೊಂಡು ಹಾಕ್ಕೊಂಡು ಎಲ್ಲನೂ ಒಂದು ಏನಾದ್ರೂ ಮನೆಯಲ್ಲಿ ಮಾಡಿರೋದು ಎಲ್ಲನೂ ಒಂದು ಬುಟ್ಟಿಗಾಕ್ಕೊಂಡು ತೊಗೊಂಡೋಗಿ ಅದನ್ನೆಲ್ಲ ಮೇಯ್ಸ್ಕೊಂಡು ಬರೋದು ಈ ಥರ ಎಲ್ಲ ಮಾಡ್ತಿದ್ರು ಈಗ ಆಗಲ್ಲ ಈಗ ಸ್ಕೂಟ್ರ್ ಇದೆ ಸ್ಕೂಟ್ರಲ್ಲಿ ಹೋಗ್ತಾರೆ ಅದನ್ನ ಕುಯ್ಕೊಂಡು ಬಂದು ಹಸುಗೆ ಹಾಕ್ತಾರೆ ಅಷ್ಟೇ ಜೀವನ ಅಂತ ಅಂದ್ಕೊಳ್ತೀವಿ ಅಂತ ಅಂದು ಅಂದಿಲ್ಲ ವ್ಯವಸಾಯದಲ್ಲಿ ಇನ್ನೂ ಹೇಳ್ಬೇಕಾದ್ರೆ ತುಂಬನೇ ಇದೆ ಈಗ ಹೆಂಗ್ಸ್ರೂ ಅಷ್ಟೇ ಗಂಡಸರಿಗಿಂತ ಏನು ಕಮ್ಮಿಯಿಲ್ಲ ಅಂತ ಈಗ ಎಷ್ಟೋ ಜನರ ಮನೆಯಲ್ಲಿ ಗಂಡಸರೇ ಇರೋದಿಲ್ಲಈಗ ಹೆಂಗಸ್ರೇ ಇರ್ತಾರೆ ಆದ್ರೂ ವ್ಯವಸಾಯ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ರೆ ಅದನ್ನು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಅವರೇ ಆಳುಗಳೆಲ್ಲ ಇದ್ಮಾಡಿಕೊಂಡು ಈಗ ಜ್ ವಿಧಿ ಇಲ್ಲ ಈಗ ನಾವು ಮ್ ಮೊದಲೇ ಮಂಡ್ಯ ಜಿಲ್ಲೆಯಲ್ಲಿ ರೈತ್ರಿಗೆ ಒತ್ತು ಕೊಟ್ಟಿರೋದರಿಂದ ಈಗ ಜಮೀನಿರೋದರಿಂದ ಮಾಡಲೇಬೇಕು ಲೇಡಿ ಹೋದ್ರೂ ಮಾಡಬೇಕು ಆದ್ರೂ ಲೇಡಿಯೂ ತುಂಬ ಬೆಳ್ದು ಎಲ್ಲ ಮಾಡಿ ಒಂದು ನಾನು ಗಂಡಸಿನ ಥರ ಮಾಡ ಬಲ್ಲೇ ಅಂತನ್ನೋದು ಒಂದ ಪ್ರೂವ್ ಮಾಡಿದ್ದಾರೆ ತುಂಬ ಖುಷಿಯಾಯ್ತದೆ